ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ಪ್ರವಾಸಿ ಸ್ಥಳಗಳಿವೆ ಅದರಲ್ಲಿ ಪ್ರಸಿದ್ಧವಾಗಿರೋದು ಅಂದರೆ ಜೋಗ ಜಲಪಾತ ಜೋಗ ಜಲಪಾತವು ದೇಶದ ಎರಡನೇ ಅತಿ ದೊಡ್ಡ ಜಲಪಾತವಾಗಿದೆ ಇದು ಸುಮಾರು ಇನ್ನೂರ ಐವತ್ತ ಮೂರು ಮೀಟರ್ ಆಳ ಇದೆ ಶರಾವತಿ ನದಿಯಿಂದ ಸೃಷ್ಟಿಯಾಗುವ ಇದು ರಾಜ ರಾಣಿ ರೋರರ್ ಮತ್ತು ರಾಕೆಟ್ ಅನ್ನುವ ಹೆಸರಿನ ನಾಲ್ಕು ಜಲಪಾತಗಳು ಜೋಗದಲ್ಲಿವೆ ಕನ್ನಡದ ಹಲವಾರು ಚಲನಚಿತ್ರಗಳು ಹಾಡುಗಳು ಇಲ್ಲಿ ಶೂಟಿಂಗ್ ಮಾಡಿದ್ದರು ಕನ್ನಡದ ಹಲವು ಕವನಗಳು ಜೋಗ ಜಲಪಾತದ ಬಗ್ಗೆ ಹೇಳ್ತಾರೆ ಜೋಗ ಜಲಪಾತದ ಹತ್ತಿರ ಇರೋ ಪ್ರವಾಸಿಗರಿಗೆ ಆನಂದಿಸಲು ಹಲವಾರು ಸಾಂಸ್ಕೃತಿಕ ಪ್ರಾಕೃತಿಕ ಸ್ಥಳಗಳಿವೆ ಜೋಗದ ಜೋಗ ಜೋಗದ ಜಲಪಾತದಲ್ಲಿ ಅಕ್ಟೋಬರ್ನಿಂದ ಮೇವರೆಗೆ ಜೋಗದ ಗುಂಡಿಗೆ ಇಳಿಯುವ ಅವ ಅವಕಾಶ ಕೊಡ್ತಾರೆ ಶರಾವತಿ ನದಿಯಲ್ಲಿ ದೋಣಿ ಸವಾರಿ ಪಕ್ಷಿ ವೀಕ್ಷಣೆ ಟ್ರೆಕ್ಕಿಂಗ್ ಮುಂತಾದ ಸಾಹಸ ಕ್ರೀಡೆಗಳನ್ನು ನಡೆಸಲು ಕೂಡ ಅನುಮತಿ ಸಿಗ್ತದೆ ಟ್ರೆಕ್ಕಿಂಗ್ ಮಾಡುವವರಿಗೆ ಕೊಡಚಾದ್ರಿ ಬೆಟ್ಟ ಒಂದು ಒಳ್ಳೆಯ ಸ್ಥಳ ಅಂತಲೇ ಹೇಳಬಹುದು ಅಲ್ಲಿಗೆ ಬೆಳಿಗ್ಗೆ ಬೇಗ ಹೋದರೆ ಬೆಟ್ಟ ಹತ್ತುವ ಮುಂಜ ಮಜವೇ ಬೇರೆ ಇರುತ್ತೆ ಕೊಡಚಾದ್ರಿಯ ಪಕ್ಕದಲ್ಲಿ ಕುಳಿತುಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಇದೆ ಅಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡಿದರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗಂಟೆಯ ಹೊತ್ತಿಗೆ ಬೆಟ್ಟವನ್ನು ಮೇಲೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಟ್ಟದ ಮೇಲೆ ಹೋಗಬೇಕು ಸಕ್ರೆಬೈಲು ಅಂತ ಹೇಳುವ ಪ್ರದೇಶದಲ್ಲಿ ಆನೆ ಶಿಬಿರ ಇದೆ ಅಲ್ಲಿ ಆನೆಗಳನ್ನು ಸಾಕ್ತಾರೆ ಅಲ್ಲಿಗೂ ಕೂಡ ಭೇಟಿ ನೀಡಬೇಕು ಅಲ್ಲಿ ಆನೆಗಳಿಗೆ ಯಾವ ಯಾವುದೆಲ್ಲ ಆಹಾರ ಕೊಡ್ತಾರೆ ಏನೆಲ್ಲ ಕೊಡ್ತಾರೆ ಅವುಗಳನ್ನು ಹೆ ಹೇಗೆ ನಿಯಂತ್ರಣಕ್ಕೆ ತರ್ತಾರೆ ಅದನ್ನೆಲ್ಲ ನೋಡಲಿಕ್ಕೆ ಸಿಗುತ್ತದೆ ಅದು ಕೂಡ ಒಂದು ಒಳ್ಳೆಯ ಅನುಭವ ಕೊಡ್ತದೆ ಹೀಗೆ ಶಿವಮೊಗ್ಗದಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿವೆ ಅವ್ಗ ಅವುಗಳಿಗೆ ಭೇಟಿ ನೀಡಿ ಪ್ರವಾಸಿಗರು ಆನಂದ ಪಡಬೇಕು